ಕೊಪ್ಪಳ ಜಿಲ್ಲೆಯ ಬಗ್ಗೆ ಹೇಳ್ಬೇಕಾದ್ರೆ ಮೊದಲ್ನೆಯದಾಗಿ ಇಲ್ಲಿನ ಭಾಳ ಕಡಿಮೆ ಅಭಿವೃದ್ಧಿ ಹೊಂದಿದೆ ಈ ಜಿಲ್ಲೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದ ಓ ಒಂದು ಇದರಲ್ಲಿ ಮುಂದೆ ಇಲ್ಲ ಪಟ್ಟಿಕ್ಯುಲರಾಗಿ ಇದರಲ್ಲಿ ತುಂಬ ಮುಂದೆ ಇದೆ ಅಂತ ಹೇಳಕ್ಕೆ ಬರೋಲ್ಲ ಅದರಲ್ಲಿ ಮೊದಲ್ನೆಯದಾಗಿ ಕೊಪ್ಪಳದಲ್ಲಿ ರಸ್ತೆಗಳು ಅಷ್ಟೊಂದು ಸರಿ ಇಲ್ಲ ಇದರಿಂದ ಭಾಳ ಅಂದರೆ ಭಾಳ ತೊಂದರೆಯಾಗ್ತಿದೆ ಮತ್ತು ಇನ್ನೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಧೂಳು ಡಸ್ಟ್ ಬಗ್ಗೆ ಹೇಳ್ಬೇಕಂದ್ರ್ ತುಂಬ ಹೇಳ್ಬೇಕ್ ಏಕಂದ್ರೆ ಸಿಟಿಯ ಸೆಂಟ್ರೆ ಅಂದರೆ ಗನ್ ಸರ್ಕಲ್ ಅಂತೀವಿ ನಾವು ಇಲ್ಲೇ ಬಾಜುನೇ ಎ ಪಿ ಎಮ್ ಸಿ ಇರಿಸ್ತಿದಾರೆ ಇದರಿಂದಾಗಿ ಎಲ್ಲ ಲಾರಿಗಳು ದೊಡ್ಡ ದೊಡ್ಡ ವೆಹಿಕಲ್ಗಳು ಸಿಟಿ ಸೆಂಟ್ರಲ್ಲೇ ಬಂದು ಎ ಪಿ ಎಮ್ ಸಿ ಮಾರ್ಕೆಟಿಗೆ ಹೋಗಿ ಅಲ್ಲಿ ಮಾಲುಗಳ್ ಇಳ್ಸೋದು ಅವೆಲ್ಲ ಮಾಡ್ತಿದೆ ಹಾಗಾಗಿ ಇದು ಒಂದು ಭಾಳ ಒಂದು ನೆಗೆಟಿವ್ ತಂದುಕೊಡುತ್ತಿದೆ ಕೊಪ್ಪಳದಲ್ಲಿ ಯಾ ನನ್ನ ಅನಿಸಿಕೆ ಅಂದರೆ ಇಲ್ಲಿನ ಎ ಪಿ ಎಮ್ ಸಿನಾ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಏಕಂದ್ರೆ ತುಂಬ ಸಿಟಿ ಸೆಂಟ್ರೇ ಇದೆ ಗನ್ ಸರ್ಕಲ್ ಅಂತೇನು ಏನು ಹೇಳ್ತೀವ್ ನಾವು ಇಲ್ಲೇ ಬಾಜುನೇ ರೈಟ್ ಸೈಡಿಗೆ ಇದೆ ಇಲ್ಲಿ ಇದನ್ನು ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಸ್ವಲ್ಪ ಅಥವಾ ಊರ ಎಂಟ್ರೆನ್ಸಿಗೆ ಅಲ್ಲೆಲ್ಲ ಶಿಫ್ಟ್ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ಇವುಗಳಿಂದ ಭಾಳ ಅಂದರೆ ಭಾಳ ಇಲ್ಲಿನ ಜನಗಳು ಸಫರಾಗ್ತಿದಾರೆ ಬಟ್ ಇಲ್ಲಿ ಮತ್ತೆ ಇನ್ನೂ ಹೇಳ್ಬೇಕಂದ್ರೆ ಇಲ್ಲಿನ ಜನರು ಸ್ವಲ್ಪ ಇನ್ನೂ ಎಜುಕೇಶನ್ನಿಂದ ಇರ್ಬೇಕು ಅನ್ನಿಸುತ್ತೆ ಎಜುಕೇಶನ್ ತುಂಬ ಬೇಕಾಗಿದೆ ಇಲ್ಲಿನ ಜನಕ್ಕೆ ಯಾಕಂದ್ರೆ ನೋಡಿ ಇಷ್ಟು ಧೂಳಿದೆ ಅಂದರೆ ನಾವು ಇಲ್ಲಿ ಸ್ಟೂಡೆಂಟಾಗಿ ಅಬ್ಸರ್ವ್ ಮಾಡ್ತೀವಿ ಬಟ್ ಎಷ್ಟೋ ಜನ ಹಾಗೆ ಎಷ್ಟು ದಿನ ಆದರೂ ಅದನ್ನ ಹಂಗೇ ಓಡಾಡೋದು ಬರೋದು ಓಡಾಡೋದು ಬರೀ ಹಿಂಗೆ ಮಾಡ್ತಾರೆ ಅದ್ರಿಂದ ಯಾವುದೇ ಆರೋಗ್ಯ ಆರೋಗ್ಯದ ಸುಧಾರಣೆ ಕಾಣುತ್ತಿಲ್ಲ ಡಸ್ಟು ತುಂಬ ಇಲ್ಲಿಯದು ಜನಕ್ಕೆ ತೊಂದರೆ ತರುತ್ತಿದೆ ಹಾಗಾಗಿ ಇದೊಂದು ಎ ಪಿ ಎಮ್ ಸಿ ಮಾರುಕಟ್ಟೇನ ತಾವು ಚೇಂಜ್ ಮಾಡ್ಬೋದು ಬೇರೆ ಕಡೆಗೆ ಇದು ಮಾಡ್ಬೋದು ಅಂತ ಅನ್ನಿಸುತ್ತೆ ಮತ್ತು ಹಂಗೆ ನೋಡಿದ್ರೆ ನಾನು ಆಯುರ್ವೇದಿಕ್ ಸ್ಟೂಡೆಂಟಾಗಿ ಮೆಡಿಕಲ್ ಫೀಲ್ಡ್ ಸ್ಟೂಡೆಂಟಾಗಿ ಇನ್ನೊಂದನ್ನು ಅಬ್ಸರ್ವ್ ಮಾಡಿದ್ದಂದರೆ ಇಲ್ಲಿಂದ ಕೊಪ್ಪಳ ಜಿಲ್ಲೆಯ ಗೌರ್ಮೆಂಟ್ ಹಾಸ್ಪೆಟ್ಲೇ ಆಗಲಿ ಅಥವಾ ಗೌರ್ಮೆಂಟ್ ಕಾಲೇಜು ಎಮ್ ಬಿ ಬಿ ಎಸ್ ಕಾಲೇಜಾಗಲಿ ಅದು ತುಂಬ ವೀಕಿದೆ ಅನ್ಸುತ್ತೆ ಏಕಂದ್ರೆ ಭಾಳ ಜನ ಬರ್ತಾರೆ ನೂರೈವತ್ತು ಜನ ಬ ವರ್ಷ ವರ್ಷ ಬಂದು ಕಲಿತಾರೆ ಮಾಡ್ತಾರೆ ಬಟ್ ಅಲ್ಲಿನ ನಮ್ಮ ಫ್ರೆಂಡ್ಸೆಲ್ಲ ಕೇಳಿದ್ರೆ ಏನೂ ಇಲ್ಲ ಒಳಗಡೆ ಅಷ್ಟೊಂದು ಏನೂ ಸರಿ ಇರೋಲ್ಲ ಸರಿ ಮಾಡಲ್ಲ ಅಂತಾರೆ ಮತ್ತು ಹಾಸ್ಪೆಟ್ಲಲ್ಲೂ ಅಷ್ಟೊಂದು ಸರ್ಯಾಗಿ ಏನೂ ನಡೀತಿಲ್ಲ ಸರ್ಕಾರ ಆಸ್ಪತ್ರೆಯಲ್ಲಿ ಇವೆಲ್ಲ ಕನ್ಸಿಡರ್ ಮಾಡಿದರೆ ಯ ಒಂದು ಮೆಡಿಕಲ್ ಫೀಲ್ಡಲ್ಲಿ ತುಂಬ ಹಿಂದೆ ಇದೆ ಅಂತ ಹೇಳ್ಬೋದು ನಾವು ಮತ್ತು ರಾಜಕೀಯ ಹೇಳ್ಬಕಂದ್ರೆ ಇಲ್ಲಿಂದ ಒಂದೈದು ಐದು ವರ್ಷ ಮೇ ಮೂರು ವರ್ಷ ಐದು ವರ್ಷ ಆಯಿತು ಕಾಂಗ್ರೆಸ್ಸವರೇ ಇದಾರೆ ಇಲ್ಲೇ ಇಲ್ಲಿ ಆದರೆ ನಾವೇನೂ ಕಂಡಿಲ್ಲ ನಾವು ಬಂದು ನಾವು ಮೊದಲಿಂದ ಇಲ್ಲೇ ಇದ್ದೀವಿ ಅಂದ್ರೂ ಯಾವುದೇ ರೀತಿಯಾಗಿ ಡೆವೆಲಪ್ಮೆಂಟಿಲ್ಲ ಏನೂ ಇಲ್ಲ ಅದೇ ಅದೇ ರಾಜಕೀಯ ಅದೇ ಸೇಮ್ ಕೊಪ್ಪಳನೇ ಇದೆ ಏನೂ ಚೇಂಜಸ್ಸಾಗಿಲ್ಲ ಒಂದು ಚೇನ್ ನೋಡ್ಬೇಕಾದ್ರೆ ನಮ್ಮ ಮಠ ಒಂದೇ ಅಭಿವೃದ್ಧಿ ಆಗ್ತಿದೆ ಕೊಪ್ಪಳದಲ್ಲಿ ಅಂದರೆ ಮಠ ಅಂದರೆ ಅದೊಂದೇ ಅದೊಂದೇ ಶಿಸ್ತು ಅದೊಂದೇ ಚೆನ್ನಾಗಿದೆ ಬಟ್ ಅದು ಬಿಟ್ಟರೆ ಬೇರೆ ಯಾವುದೂ ಸಿಗ್ತಿಲ್ಲ ಈಗ ಜನ್ರಿಗೆ ನಾವು ಮೂಲಭೂತ ಸೌಕರ್ಯದ ಬಗ್ಗೆ ಕೇಳ್ಬೇಕಂದ್ರೆ ಇಲ್ಲಿ ನೀರಾಗಲಿ ಮತ್ತು ಈಗ ಎಮರ್ಜೆನ್ಸಿ ಬಂದಾಗ ಅರ್ಜೆಂಟಾಗಿ ಯಾವುದೋ ಒಂದು ಆಸ್ಪೆಟ್ಲಾಗಲಿ ಇನ್ನೂ ಸೌಲಭ್ಯ ಪಡೀಬೇಕಂತ ಒಂದು ಅನಿಸಿಕೆ ಮತ್ತು ಆರ್ಥಿಕವಾಗಿಯೂ ಭಾಳ ತುಂಬ ಅಂದರೆ ತುಂಬ ಯಾಕಂದ್ರೆ ನಾವು ನೋಡಿರೋ ಪ್ರಕಾರ ಇಲ್ಲಿ ಯಾವ ದೊಡ್ಡ ದೊಡ್ಡ ಮಾಲಾಗಿರಲಿ ಅಥವಾ ಏನು ದೊಡ್ಡ ದೊಡ್ಡ ಶೋರೂಮಾಗಿರಲಿ ಅಂಥವೇನೂ ಕಾಣೋಲ್ಲ ನಾನು ಮೆಡಿಕಲ್ ಸ್ಟೂಡೆಂಟಾಗಿ ಇಲ್ಲಿದೀವಿ ಅಂದ್ರು ಏನೋ ಒಂದು ಬೇಕು ಅರ್ಜೆಂಟಾಗಿ ನಮ್ಗೆ ಏನೋ ಒಂದು ಖರೀದಿ ಮಾಡಬೇಕಂದ್ರೆ ಇಲ್ಲಿ ಸಿಗೋದಿಲ್ಲ ಆ್ಯಕ್ಚುವಲ್ಲಾಗಿ ಇಲ್ಲೇ ಬಾಜುನೇ ಹೊಸ್ಪೇಟುಗ್ ಹೋಗ್ಬೇಕನ್ಸುತ್ತೆ ಇಲ್ಲಾಂದರೆ ಗಂಗೋತ್ರಿಗೆ ಹೋಗ್ಬೇಕನ್ಸುತ್ತೆ ಅವಾಗ ಕಂಪೇರ್ ಮಾಡಿ ಕೊಪ್ಪಳದಲ್ಲಿ ಜಿಲ್ಲೆ ಆದರೂ ಕೂಡ ಅಷ್ಟೊಂದು ನಾವು ಆರ್ಥಿಕವಾಗಿರಲಿ ಯಾವುದೇ ರೀತಿಯಿಂದ ಮುಂದಿಲ್ಲ ಭಾಳ ಅಂದರೆ ಭಾಳ ಹಿಂದಿದೆ ಕೊಪ್ಪಳ ಇಲ್ಲೇ ಉಳ್ಕಂಡ್ ನಮ್ಮ ಕಾಲೇಜುಗೋಸ್ಕರ ಸುಮ್ಮನೆ ಇದ್ದಂಗೆ ಇಲ್ಲಾಂದ್ರೆ ಬೇರೆ ಕಡೆ ಹೋಬೇಕು ಅನ್ನಿಸುತ್ತೆ ನಮಗೆ ಕೆಲವೊಂದು ಸಾರಿ ಅಷ್ಟು ಹಿಂದಿದೆ ಕೊಪ್ಪಳ ಮತ್ತು ಇನ್ನು ಅಭಿವೃದ್ಧಿ ಹೇಗದೆ ಅಂದರೆ ಅಭಿವೃದ್ಧಿ ನಾವು ನೋಡೇ ಇಲ್ಲ ಮೊದ್ಲಿಂದಲೂ ಹಾಗೇ ಇದೆ ಈಗ ಹೇಗಿದ್ಯೋ ಅದೇ ರೀತಿ ಇದೆ ಏನೂ ಚೇಂಜಾಗಿಲ್ಲ ಇನ್ನು ರೋಡುಗಳು ಆಗಬೇಕು ಇನ್ನೂ ಫ್ಲೈಒವರ್ ನಡಿತಾಯಿದೆ ಇನ್ನು ಯಾವಾಗ ಯಾವಾಗಾಗುತ್ತೋ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ಭಾಳ ಸ್ಲೋ ನಡೀತಿದೆ ಕೆಲಸ ಅದಿನ್ನೂ ಬೇಕು ಮತ್ತು ನೀರಿಂದು ಅಷ್ಟೇ ಸಮಸ್ಯೆಯಿದೆ ಕೊಪ್ಪಳದಲ್ಲಿ ಬೆಳೆ ಅಂತೂ ಇಲ್ಲ ಬೆಳೆಗಾರ ಅಂತು ಪಾ ಎಲ್ಲ ತುಂಬ ಅಂದರೆ ತುಂಬ ಕಷ್ಟಪಡ್ತಿದಾರೆ ಅವರೆಲ್ಲ ಇವೆಲ್ಲ ನೋಡಿದ್ರೆ ಕೊಪ್ಪಳದಲ್ಲಿ ಇನ್ನೂ ಆರ್ಥಿಕವಾಗಿರಲಿ ಸಾಮಾಜಿಕವಾಗಿರಲಿ ಎಲ್ಲ ರೀತಿಯಿಂದಲೂ ಮುಂದುವರೀಬೇಕಾಗಿದೆ ಇಲ್ಲಿನ ನಿರ್ಣಾಯಕರು ಸ್ವಲ್ಪ ಚೇಂಜ್ ಬಯಸಬೇಕು ಏಕಂದ್ರೆ ಎಷ್ಟು ವರ್ಷಿಂದ ಒಬ್ಬರೇ ಆಡಳಿತ ನಡ್ಸೋರು ಇಲ್ಲಿಯದು ಬೇರೆಯವ್ರನ್ನ ಬರಬೇಕು ಅಥವಾ ನಮ್ಮ ಯಂಗ್ಸ್ಟರ್ ಯಾರಾದ್ರು ಬರಬೇಕು ಅವಾಗ ಏನಾದ್ರೂ ಚೇನ್ ಮಾಡ್ಬೋದು ಏನೋ ಆಗ್ಬೋದು ಅಂತ ನಮ್ದು ಒಂದು ಭರವಸೆ ಬಟ್ ಅವೆಲ್ಲ ಏನೂ ಇನ್ನು ಸದ್ಯಕ್ಕಂತೂ ಏನೂ ನಡೀತಿಲ್ಲ ಎಲ್ಲ ಹಿಂದೆ ಇದೆ ಕೊಪ್ಪಳದಲ್ಲಿ ಈಗ ಶಿಕ್ಷಣ ನೋಡ್ಬೇಕಂದ್ರು ನಮ್ಮದು ಊರಿಗೆ ನಮ್ಮ ಬಿ ಎಮ್ ಎಸ್ ಕಾಲೇಜೊಂದು ಒಳ್ಳೆಯ ಸ್ಥಾನದಲ್ಲಿದೆ ಅದು ಬಿಟ್ಟರೆ ಎಮ್ ಬಿ ಬಿ ಎಸ್ ಏನಿಲ್ಲ ಅದರಲ್ಲಿ ಏನೂ ಇಲ್ಲ ಅಂತಾರೆ ಅಷ್ಟೊಂದು ಸರಿಯಾಗಿ ಏನೂ ಹೇಳ್ಕೊಡಲ್ಲ ಮಾಡೋಲ್ಲ ಅದೂ ಭಾಳ ಇಮ್ಪೂಟ್ ಆಗಬೇಕು ಮತ್ತು ಇನ್ನೂ ಪರಿಸರ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿನ ಒಂದು ಚೆನ್ನಾಗಿರೋ ಗಾರ್ಡನ್ನು ನೋಡೋಕ್ಕಾಗಲ್ಲ ಏನೂ ನೋಡೋಕ್ಕಾಗಲ್ಲ ಏನೋ ಒಂದು ಮನಃಶಾಂತಿಗೋಸ್ಕರ ಕೂರ್ಬೇಕು ಏನೋ ಎಲ್ಲೋ ಒಂದು ಕಡೆ ಅರಾಮಾಗಿ ಶಾಂತಿಯಿಂದ ಇರಬೇಕಂದ್ರೆ ನಾವು ಎಲ್ಲಿಗೂ ಹೋಗಕ್ಕಾಗಲ್ಲ ಒಂದೂ ಗಾರ್ಡನ್ನು ಇಲ್ಲ ಇಲ್ಲಿ ಆ ಥರ ಇದಾಗೈತೆ ಮತ್ತು ಹಂಗೆ ಬೇಕಿದ್ರೆ ಅಂದ್ರೂ ನಾವು ಏನೋ ಬೇಕಂದರೆ ಮಠಕ್ಕಷ್ಟೇ ಹೋಗಿರ್ತೀವಿ ಅಲ್ಲಿ ಸ್ವಲ್ಪ ಅರಾಮಾಗಿರ್ಬೋದು ಸ್ವಲ್ಪ ಶಾಂತಿಯಿಂದ ಇರ್ಬೋದು ಬಟ್ ಅದು ಬಿಟ್ಟು ಪರಿಸರ ಅಂತ ಬಂದರೆ ಅಷ್ಟೊಂದೇನು ಏನೂ ಡೆವ್ಲಪ್ಪಾಗಿಲ್ಲ ಎಲ್ಲ ಹೀಗಿದೆ ಮತ್ತು ಸಾಮಾಜಿಕವಾಗಿ ಜನ್ರು ತುಂಬ ಎಜುಕೇಟಾಗಬೇಕು ಇನ್ನೂ ಶಿಕ್ಷಣ ಬೇಕು ಇಲ್ಲಿನ ಜನಕ್ಕೆ ಭಾಳ ಹಿಂದುಳಿದಿದೆ ಹಿಂದುಳ್ದಿದಾರೆ ಇವರು ಈ ಜನ ಮತ್ತು ಎಲ್ಲರೂ ಇನ್ನೂ ಏ ಶಿಕ್ಷಣದ ಕಡೆ ನೋಡ್ಬೇಕು ಅಂತ ನನ್ನದು ಒಂದು ಅನ್ಸಿಕೆ ಇದೆ ಆಮೇಲೆ ಇಲ್ಲಿ ಮತ್ತೆ ಅಭಿವೃದ್ಧಿ ಪಡ್ಸ್ಬೇಕು ಅಂತಂದರೆ ನಾನು ಮೇಯ್ನಾಗಿ ಹೇಳೋದಂದ್ರೆ ಮೊದ್ಲು ಎಜುಕೇಶನ್ನು ಅದಕ್ಕಿಂತ ಮೊದ್ಲು ಎಲ್ಲ ಇದೊಂದು ಫ್ಯಾಮಿಲಿಯಲ್ಲಿನೂ ಏನಪ್ಪ ಅಂದರೆ ಎಲ್ಲರೂ ಓದೋರಿರಬೇಕು ಎಲ್ಲರೂ ಎಜುಕೇಟಾಗಿರಬೇಕು ಹಾಗಾದ್ರಷ್ಟೇ ನಾವು ಏನಾದ್ರೂ ಅಭಿವೃದ್ಧಿ ಪಡಿಸಲು ಇದಾಗುತ್ತೆ ಮತ್ತು ಇನ್ನೂ ಚೆನ್ನಾಗಾಗ್ಬೇಕು ಅಂದರೆ ಇಲ್ಲೇ ಸುತ್ತಮುತ್ತ ಅಂದ್ರೆ ಈ ಹೊಸಪೇಟೆ ಗಂಗೋತ್ರಿ ಏನಿದೆ ಅಂದರೆ ಅಲ್ಲಿನ ಜನಸಂಪರ್ಕ ನಮ್ಮ ಕೊಪ್ಳಕ್ಕೆ ಈಸಿಯಾಗ್ಬೇಕ್ ಆ ಥರ ಮಾಡ್ಕಬೇಕು ಅಂದರೆ ರೋಡ್ ಟ್ರಾನ್ಸ್ಪೋರ್ಟಿರಲಿ ಟ್ರೈನ್ದಿರಲಿ ಯಾವುದೇ ಇರಲಿ ಆ ಥರ ಟ್ರಾನ್ಸ್ಪೋರ್ಟು ಚೆನ್ನಾಗಿ ಮಾಡಿಕೊಡ್ಬೇಕು ಮತ್ತು ಇಲ್ಲಿನ ಕೆಲವೊಂದು ಬಟ್ಟೆ ಅಂಗಡಿಯಾಗ್ಲಿ ಏನದು ಫೊ ಯಾವುದೇ ಬೇರೆ ಬೇರೆ ಸೆಂಟ್ರಿರಲಿ ಏನೇ ಇರಲಿ ಫ ಫಿಲಮ್ ಟಾಕೀಸಿರಲಿ ಇಂಥವು ಅವೆಲ್ಲ ಜಾಸ್ತಿ ಇದು ಮಾಡಬೇಕು ಮತ್ತು ಎಜುಕೇಶನ್ ಬಗ್ಗೆಯೂ ಹಂಗೆ ಹೆಚ್ ಇನ್ನೂ ಹೆಚ್ಚಿನಾಗಿ ಶಾಲೆ ತೆರೆಯೋದಾಗಲಿ ಅಥವಾ ಇದ್ದಿದ್ದ ಮೆಡಿಕಲ್ ಕಾಲೇಜ್ನೇ ಅದರಲ್ಲಿ ಚೆನ್ನಾಗಿರೋ ಲೆಚ್ಚರ್ನಾಕಿ ಅಥವಾ ಅಲ್ಲಿ ಒಳ್ಳೆಯ ಸೌಕರ್ಯ ಕೊಟ್ಟು ಎಲ್ಲಾ ಅಭಿವೃದ್ಧಿ ಮಾಡಬೇಕು ಮತ್ತು ಇಲ್ಲಿಂದ ದವು ಹಾಸ್ಪೆಟ್ಲ್ ಕೂಡ ಗೌರ್ಮೆಂಟ್ ಹಾಸ್ಪೆಟ್ಲ್ ಕೂಡ ಇನ್ನೂ ದೊಡ್ದಾಗಾಬೇಕ್ ಅನ್ನಿಸುತ್ತೆ ಹಾಗಾದ್ರೆ ಮಾತ್ರ ಇನ್ನು ಜನಕ್ಕೆ ಹೆಲ್ಪಾಗುತ್ತೆ ಅನ್ನಿಸುತ್ತೆ ಗೌರ್ಮೆಂಟಿಂದು ಹಾಸ್ಪೆಟ್ಲೆಲ್ಲ ವರ್ಕಿಂಗ್ ನಡೆದಿದೆ ಎಲ್ಲ ಬಿಲ್ಡಿಂಗ್ ಕಟ್ತಿದ್ದಾರೆ ಹೊಸ ಕಾಲೇಜು ಕಡೆ ಅದೆಲ್ಲ ದೊಡ್ಡದಾಗಿ ಇನ್ನೂ ಐ ಸಿ ಯು ಮತ್ತು ಔಟ್ಸೈಡ್ ಪೇಷೆಂಟು ಅವೆಲ್ಲ ಜಾಸ್ತಿಯಾದರೆ ಅರಾಮಾಗಿರ್ಬೋದು ಜನ ಇನ್ನೂ ಸ್ವಲ್ಪ ಅರಾಮಾಗಿರ್ಬೋದು ಅಂತ ಅನ್ನಿಸುತ್ತೆ